ಹಲೋ ಹಾಂ ಕೇಳಿಸ್ತಿದೆ ಹೇಳಿ ಹಾಂ ಹಾಂ ಹೇಳಿ ಹಾಂ ಹೇಳಿ ಕೋಲಾರ ಜಿ ಹಾಂ ಬನ್ನಿ ನೀವು ಯಾವಾಗ ಬೇಕಾದರೂ ಬನ್ನಿ ಕೋಲಾರ ಜಿಲ್ಲೆಗೆ ಇಲ್ಲಿ ಕೋಲಾರ ಡಿಸ್ಟಿಕಲ್ಲಿ ರಾಗಿ ಬೆಳಿಯೋದಕ್ಕೆ ಫೇಮಸ್ಸು ಇಲ್ಲಿ ಇರತಕ್ಕಂಥ ರೈತರೆಲ್ಲ ರಾಗಿನೆ ಬೆಳಿತಕ್ಕಂತದ್ದು ಮತ್ತೆ ಹೇಗೆ ಅದು ರಾಗಿ ಮಾಡಬೇಕು ಅಂತಂದರೆ ಹೆಂಗೆ ಮಾಡಬೇಕು ಯಾವ ಥರ ಮಾಡ್ಕೊಬೇಕು ಎಲ್ಲ ನಿಮಗೆ ಡೀಟೆಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ನೀವು ನಿಮ್ಮ ಸ್ಟೂಡೆಂಟ್ಸನ್ನು ಕರ್ಕೊಂಡು ಬನ್ನಿ ಹಾಂ ಯಾವಾಗ ಬೇಕಾದರೂ ಬರ್ಬೌದು ನೀವು ಹಾಂ ಹಾಂ ಮಾಡ್ತೀವಿ ಬನ್ನಿ ನೀವು ಕರ್ಕೊಂಡು ಬನ್ನಿ ಅದಕ್ಕೆ ಅರೆಂಜ್ ಮಾಡ್ತೀವಿ ಏನು ಹೇಳಿ ಹಾಂ ಸ್ಟೇ ಮಾಡಬೇಕು ಅಂತಂದರೂ ಅನುಕೂಲ ಮಾಡ್ಕೊಡ್ತೀವಿ ಮತ್ತೆ ರಾಗಿ ಹೇಗೆ ಬೆಳಿಬೇಕು ಅಂತ ಒಂದು ನಿಮಗೆ ಒಂದು ನಾನು ತೋ ತೋರ್ಸೊದಕ್ಕಿಂತ ಒಂಚೂರು ನಿಮಗೆ ಐಡಿಯಾ ಹೇಳ್ಬಿಡ್ತೀನಿ ನೋಡಿ ರಾಗಿ ಬೆಳಿಬೇಕು ಅಂತಂದರೆ ಕೋಲಾರ ಜಿಲ್ಲೆಲಿರ್ತಕ್ಕಂತ ಮಣ್ಣು ತುಂಬ ಒಂದು ಉಪಯುಕ್ತವಾಗಿರತಕ್ಕಂಥ ಮಣ್ಣು ಫಸ್ಟು ರಾ ರಾಗಿ ಬಿತ್ತನೆ ಮಾಡಬೇಕು ಅಂತಂದರೆ ಫಸ್ಟು ರಾಗಿನ ಒಂದು ಕಡೆ ಒಂದು ಸ್ವಲ್ಪ ಜಾಗದಲ್ಲಿ ಏನು ಮಾಡಬೇಕು ಭೂಮಿನ ಹದ ಮಾಡಿಕೊಂಡು ರಾಗಿಯನ್ನು ಬಿತ್ತನೆ ಮಾಡಬೇಕು ಅದು ಸ್ವಲ್ಪ ಪೈರಾದ ಮೇಲೆ ಪೈರು ಬಂದ ಮೇಲೆ ಒಂದು ಹದಿನೈದು ದಿನಾನೋ ಒಂದು ಇಪ್ಪತ್ತು ದಿನಾನೋ ಪೈರು ಬಂದ ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಬೇರೆ ಹೊಲ ಎಲ್ಲ ಹದ ಮಾಡ್ಕೊಂಡಿದ್ದು ಆಮೇಲೆ ಮತ್ತೆ ಅದನ್ನು ನಾಟಿ ಮಾಡ್ತೀವಿ ಸಸಿ ತಗೊಂಡು ಹೋಗಿ ನಾಟಿ ಮಾಡಿ ಆಮೇಲೆ ಒಂದು ಹಾಂ ತೆನೆ ಬಂದ ಮೇಲೆ ಆಮೇಲೆ ಅದಿಕ್ಕೆ ಇದಾದ ಮೇಲೆ ಆಮೇಲೆ ರಾಗಿಯನ್ನು ಕೊಯ್ದುಬಿಟ್ಟು ಮತ್ತೆ ಅದನ್ನು ಹದ ಮಾಡಿ ಮತ್ತೆ ರಾಗಿಯನ್ನು ಇದು ಮಾಡ್ಕೊಳ್ತೀವಿ ಆದರೆ ಇದು ಕಂಟಿನ್ಯೂಸ್ ಪ್ರೋಸೆಸ್ ಏನಿದೆ ಅದು ಒಂದು ತ್ರೀ ಮಂತ್ಸ್ಗಾಗೋದು ಇದೆ ಸಿಕ್ಸ್ ಮಂತ್ಸ್ಗಾಗೋ ರಾಗಿನು ಇದೆ ಮತ್ತೆ ಅದರಲ್ಲೂ ವೆರೈಟಿ ವೆರೈಟಿ ರಾಗಿ ಇರ್ತಕ್ಕಂತದ್ದನ್ನು ನಾವು ಕಾಣ್ತೀವಿ ನೀವು ಕರ್ಕೊಬನ್ನಿ

ಕೋಲಾರದಲ್ಲಿ ಮಳೆ ಕಡಿಮೆ ಆದರೆ ಇನ್ನೂ ಬೇರೆ ಬೇರೆ ನೀರಿನ ಸೋರ್ಸಸ್ ಇದ್ದಾವಲ್ವಾ ಬೋರ್ವೆಲ್ಸ್ ಇದ್ದಾವೆ ಮತ್ತೆ ಕೆರೆ ನೀರಿದೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡ್ತಾರೆ ಮಳೆಗಾಲದಲ್ಲಿ ಕೋಲಾರದಲ್ಲಿ ಬರಗಾಲ ಮಳೆಗಾಲದಲ್ಲಿ ಯಥೇಚ್ಛವಾಗಿ ರಾಗಿನ ಬೆಳಿತಕ್ಕಂತದ್ದು ಮತ್ತೆ ಇನ್ನೂ ಮಿಕ್ಕಿದವ್ರು ಏನು ಮಾಡ್ತಾರೆ ಅಂತಂದರೆ ನೀರಿರ್ತಕ್ಕಂತವ್ರು ನೀರಿನ ಸೌಲಭ್ಯನ ಯೂಸ್ ಮಾಡಿಕೊಂಡು ರಾಗಿಯನ್ನು ಬೆಳಿತಾರೆ ನೀವು ಬನ್ನಿ ಮೇಡಮ್ ನೀವು ಮಕ್ಕಳನ್ನ ಕರ್ಕೊಂಡು ಬನ್ನಿ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರ್ಸ್ತೀವಿ ಒಂದು ಸಲ ಹೇಗೆ ಹೆಂಗೆ ಮಾಡ್ತೀವಿ ಹೆಂಗೆ ಹದ ಮಾಡ್ತೀವಿ ಅಂತೇಳಿ ನೀವು ಕರ್ಕೋ ಬಂದಾಗ ನಿಮಗೆ ಡೀಟೆಲ್ಡಾಗಿ ಗೊತ್ತಾಗತ್ತೆ ಹ್ಞೂ ಓಕೆ ಮೇಡಮ್